ಇಂದಿನ ಜೀವನದಲ್ಲಿ ವಿದ್ಯುತ್ ತುಂಬ ಅವಶ್ಯಕವಾಗಿದೆ ವಿದ್ಯುತ್ ಇಲ್ಲದೆ ನಾವು ಯಾವುದೇ ಕೆಲಸಗಳನ್ನು ಮಾಡುವುದು ತುಂಬ ಕಷ್ಟಕರವಾಗಿದೆ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ವಿದ್ಯುತ್ ಬಹಳ ತುಂಬ ಅವಶ್ಯಕವಾಗಿದೆ ವಿದ್ಯುತ್ ಇಲ್ಲದೆ ನಮ್ಮ ಮನೆಗಳಲ್ಲಿ ಯಾವುದೇ ಕೆಲಸಗಳನ್ನು ಮಾಡುವುದು ಅಸಾಧ್ಯವೆನ್ನುವಷ್ಟರ ಮಟ್ಟಿಗೆ ನಾವು ವಿದ್ಯುತ್ಗೆ ಅವಲಂಬಿತರಾಗಿದ್ದೇವೆ ಅದಕ್ಕೆ ಉದಾಹರಣೆಗಳನ್ನು ನೀಡಬೇಕೆಂದರೆ ನಾವು ತುಂಬ ಉದಾಹರಣೆಗಳನ್ನು ಕೊಡಬಹ್ದು ಯಾಕೆಂದರೆ ವಿದ್ಯುತ್ ಇಲ್ಲದೆ ಯಾವುದೇ ನಮ್ಮ ಕೆಲಸಗಳು ಮಾಡುವು ಮಾಡಲು ನಮಗೆ ಅಸಾಧ್ಯ ಹಾಗಾಗಿ ನಾನು ಕೊಡುತ್ತಿರುವುದು ಕೆಲವೊಂದು ಉದಾಹರಣೆಗಳು ಮಾತ್ರ ಅವುಗಳೆಂದರೆ ನಾವು ಉರಿಸುವ ಬಲ್ಬ್ ಮಿಕ್ಸಿ ಗ್ರೈಂಡರ್ ಬಟ್ಟೆ ತೊಳೆಯುವ ಯಂತ್ರ ಫ್ರಿಜ್ ಈ ಎಲ್ಲ ಯಂತ್ರಗಳನ್ನು ನಾವು ಉಪಯೋಗಿಸಬೇಕಾದರೆ ವಿದ್ಯುತ್ ಬೇಕೇ ಬೇಕು ಹೀಗೆ ನಾನು ಕೊಟ್ಟಿರುವುದು ಕೆಲವೊಂದು ಉದಾಹರಣೆಗಳು ಮಾತ್ರ ಹೀಗೆ ಹೇಳುತ್ತಾ ಹೋದರೆ ತುಂಬ ಉದಾಹರಣೆಗಳನ್ನು ಕೊಡಬಹುದು ವಿದ್ಯುತ್ ಇಲ್ಲದ ಸಮಯದಲ್ಲಿ ಈಗಿನ ಕಾಲದಲ್ಲಿ ನಾವು ಯು ಪಿ ಎಸ್ ಗಳನ್ನು ಬಳಸುತ್ತೇವೆ ಆದರೆ ಆ ಯು ಪಿ ಎಸ್ಗಳು ಕೂಡ ವಿದ್ಯುತ್ ಇದ್ದಾಗ ತನ್ನಲ್ಲಿ ವಿದ್ಯುತ್ತನ್ನು ಎಳೆದುಕೊಂಡು ನಂತರ ವಿದ್ಯುತ್ ಇಲ್ಲದಾಗ ನಮಗೆ ಬೆಳಕನ್ನು ಕೊಡುತ್ತದೆ ಹಾಗಾಗಿ ನಮ್ಮ ದಿನನಿತ್ಯದ ಪ್ರತಿಯೊಂದು ಕೆಲಸಗಳಿಗೆ ವಿದ್ಯುತ್ ಬೇಕೇ ಬೇಕು ವಿದ್ಯುತ್ ಇಲ್ಲದಿದ್ದರೆ ಈಗಿನ ಅವಸರದ ಜೀವನದಲ್ಲಿ ನಾವು ಕೆಲಸಗಳು ಬೇಗ ಬೇಗ ಮುಗಿಸುವುದು ಕಷ್ಟಕರವಾಗುತ್ತಿತ್ತು ಅದು ಹೇಗೆಂದರೆ ಹಿಂದಿನ ಕಾಲದಲ್ಲಿ ನಾವು ಯಾವುದೇ ಒಂದು ಅಡುಗೆಯನ್ನು ಮಾಡಲು ರುಬ್ಬೋ ಕಲ್ಲಿನ ಸಹಾಯವನ್ನು ತೆಗೆದುಕೊಳ್ಳುತ್ತಿದ್ದೆವು ಆದರೆ ಅದೇ ನಾವು ಈಗ ರುಬ್ಬೋ ಕಲ್ಲಿನಲ್ಲಿ ರುಬ್ಬಲು ಹೋದರೆ ತುಂಬಾ ಸಮಯವನ್ನು ತೆಗೆದುಕೊಳ್ಳುತ್ತೇವೆ ಹಾಗಾಗಿ ಅದರ ಬದಲಿಗೆ ಮಿಕ್ಸಿ ನಾವು ಯೂ ಬಳಕೆ ಮಾಡಿದರೆ ತುಂಬ ಬೇಗನೆ ಆಗುತ್ತದೆ ಹೀಗೆ ತುಂಬ ಉದಾಹರಣೆಗಳನ್ನು ನಾವು ಕೊಡಬಹುದು ಹಾಗಾಗಿ ಇಂದಿನ ಕಾಲದಲ್ಲಿ ವಿದ್ಯುತ್ ನಮ್ಮ ಜೀವನದ ಒಂದು ಅಂಗವಾಗಿ ಬಿಟ್ಟಿದೆ ವಿದ್ಯುತ್ ಕಡಿತ ಮಾಡುವುದರಿಂದ ನಮ್ಮ ಎಲ್ಲ ಕೆಲಸಗಳು ನಿಂತುಹೋಗುತ್ತವೆ ಅದಕ್ಕೆ ಉದಾಹರಣೆ ಹೇಳಬೇಕೆಂದರೆ ಸಂಜೆ ಶ್ಯಮ್ ಸಮಯ ವಿದ್ಯುತ್ ಇಲ್ಲದಿದ್ದರೆ ಮಕ್ಕಳಿಗೆ ಓದುವುದು ತುಂಬ ಕಷ್ಟವಾಗುತ್ತದೆ ನಂತರ ಬೀದಿದೀಪಗಳು ಎಲ್ಲ ಹೋದರೆ ಓಡಾಡುವವರಿಗೆ ತುಂಬ ಕಷ್ಟಕರವಾಗುತ್ತದೆ ಹಾಗಾಗಿ ವಿದ್ಯುತ್ ಕಡಿತವನ್ನು ಆದಷ್ಟು ಕಡಿಮೆ ಇದ್ದರೆ ಒಳ್ಳೆಯದು ಹಂಗಾಗಿ ಹಾಗಾಗಿ ವಿದ್ಯುತ್ ನಮಗೆ ತುಂಬಾ ಅವಶ್ಯಕ